ಬೃಹತ್ ಕೃಷಿ ಉದ್ಯಮಗಳು ಸ್ಪರ್ಧೆಯಿಂದ ಗ್ರಾಮೀಣ ರೈತರಿಗೆ ತುಂಬಾ ನಷ್ಟ ಆಗ್ತಿದೆ ನನ್ನ ಪ್ರಕಾರ ಯಾಕಂದರೆ ಗ್ರಾಮೀಣ ರೈತರಿಗೆ ಬಳ್ ಬೆಳೆಗಳ ಬಗ್ಗೆ ಎಲ್ಲ ಗೊತ್ತು ಆಮೇಲೆ ಬೆಳೆಗಳನ್ನ ಬೆಳೆಸೋದು ಅದು ಕ್ ಅದಕ್ಕೆ ಪೌಷ್ಟಿಕ ಆಹಾರಗಳನ್ನ ನೀಡಿ ಅದು ಫಲವತ್ತತೇನ ಹೆಂಗ್ ಚೆನ್ನಾಗಿ ಮಾಡೋದು ಅವ್ರಿಗೆ ಗೊತ್ತು ಬಟ್ ಅದನ್ನ ಮಾರೋದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಆದ್ರೇ ಬೃಹತ್ ಕೃಷಿ ಉದ್ಯಮಗಳು ಸ್ಪರ್ಧೆ ಈಗಿನ ಇದ್ರಲ್ಲಿ ಹೆಚ್ಚಾಗ್ತಾ ಇರೋದರಿಂದ ಅವು ಅವರು ರೈತ್ರ ಹತ್ರನೇ ಬೆಳೆಗಳನ್ನ ತೊಗೊಂಡು ಅದಾಗಿ ತೊಗೊಂಡೋಗಿ ರೈತ್ರ ಹತ್ರ ಅರ್ಧ ಬೆಲೆಗೆ ತೊಗೊಂಡ್ರೆ ಅದನ್ನ ಎರಡು ಎರಡು ಪಟ್ಟು ಸಿಟಿ ಪ್ರದೇಶಗಳಲ್ಲಿ ಮಾರಿ ಅವರು ಇನ್ನೂ ಹೆಚ್ ಮಾಡ್ಕೋಳ್ತಾರೆ ಬಟ್ ಇದು ಬೃಹತ್ ಕೃಷಿ ಉದ್ಯಮಗಳಿಂದ ರೈತ್ರಿಗೆ ತುಂಬ ನಷ್ಟ ಆಗ್ತಿದೆ ನನ್ನ ಪ್ರಕಾರ